ಕರ್ನಾಟಕ ರಾಜ್ಯದಲ್ಲಿ ವಸ್ತು ಸಂಗ್ರಹಾಲಯಗಳು ತುಂಬ ಇದೆ ಅದರಲ್ಲಿ ಪ್ರಮುಖವಾಗಿ ಕೆಂಪೇಗೌಡ ವಸ್ತು ಸಂಗ್ರಹಾಲಯ ಬೆಂಗಳೂರಿನಲ್ಲಿ ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಮತ್ತು ಟೆಕ್ನಾಲಜಿ ಈ ವಸ್ತು ಸಂಗ್ರಹಾಲಯ ಬೆಂಗಳೂರಿನಲ್ಲಿ ಜಯ ಚಾಮರಾಜೇಂದ್ರ ವಸ್ತು ಸಂಗ್ರಹಾಲಯ ಮೈಸೂರಿನಲ್ಲಿ ಮೈಸೂರು ರೈಲ್ವೇ ವಸ್ತು ಸಂಗ್ರಹಾಲಯ ಮೈಸೂರಿನಲ್ಲಿ ಶಿವಪ್ಪನಾಯಕ ವಸ್ತು ಸಂಗ್ರಹಾಲಯ ಶಿವಮೊಗ್ಗದಲ್ಲಿ ಬಸವ ಕಲ್ಯಾಣ ವಸ್ತು ಸಂಗ್ರಹಾಲಯ ಬೀದರ್ನಲ್ಲಿ ಇನ್ನೂ ತುಂಬ ವಸ್ತು ಸಂಗ್ರಹಾಲಯಗಳು ಕರ್ನಾಟಕದಲ್ಲಿವೆ ಸಾಮಾನ್ಯವಾಗಿ ಇವುಗಳ ಪ್ರದರ್ಶನ ಬೆಳಗ್ಗೆ ಹತ್ತರಿಂದ ಮತ್ತು ಸಂಜೆ ಆರರವರೆಗೆ ಇರುವುದುಂಟು